ಕಂಪ್ಯೂಟರ್ ಹಾಗೂ ತಂತ್ರಜ್ಞಾನ ಈಗಿನ ಕಾಲದಲ್ಲಿ ಹೆಚ್ಚಿನದಾಗಿ ಉಪಯೋಗವಾಗುತ್ತಿದೆ ಮೊದಲನೆಯದಾಗಿ ಕಂಪ್ಯೂಟರ್ ಬಗ್ಗೆ ಹೇಳುವುದಾದರೆ ಕಂಪ್ಯೂಟರ್ನಲ್ಲಿ ಬೇಸಿಕ್ ಹಾಗೂ ಟ್ಯಾಲಿ ನಂತರ ಬೇಸಿಕ್ ಟ್ಯಾಲಿ ಹಾಗೆಯೇ ಸಿ ಸಿ ಪ್ರೋಗ್ರಾಮ್ ಹಾಗೆಯೇ ಸಿ ಪ್ಲಸ್ ಪ್ಲಸ್ ಹಾಗೂ ಇನ್ನೂ ಮುಂತಾದ ಕೋರ್ಸ್ಗಳು ಬರುತ್ತವೆ

ಟ್ಯಾಲಿ ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಹಾಗೂ ಯಾವುದೇ ಕೆಲಸಗಳನ್ನು ಮಾಡುವಾಗ ಹಣದ ಖರ್ಚು ವೆಚ್ಚವನ್ನು ಒಂದು ಕಡೆ ಹಾಕುವುದಕ್ಕೆ ಹೆಚ್ಚಾಗಿ ಉಪಯೋಗವಾಗುತ್ತದೆ ಟ್ಯಾಲಿಯಿಂದ ಆಡಿಟ್ ಆಡಿಟರ್ಸಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯುಕ್ತವಾಗಿದೆ ಹಾಗೆಯೇ ತಂತ್ರಜ್ಞಾನದ ಬಗ್ಗೆ ಹೇಳುವುದಾದರೆ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಹಾಗೆಯೇ ಐ ಟಿ ಐ ಈ ಎಲ್ಲ ಕೋರ್ಸ್ಗಳು ಬರುತ್ತವೆ ಮೊದಲನೆಯದಾಗಿ ಡಿಪ್ಲೊಮಾ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಹಾಗೆಯೇ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಕಂಡುಬರುತ್ತವೆ ಹಾಗೆಯೇ ಐ ಟಿ ಐ ಒಳಗೆ ಎಲೆಕ್ಟ್ರಾನಿಕ್ ಮಷಿನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಮಷಿನರಿ ಆ್ಯಂಡ್ ಇಕ್ಯುಪ್ಮೆಂಟ್ಸ್ ಇದೆಲ್ಲ ಕಂಡುಬರುತ್ತವೆ ಕಂಪ್ಯೂಟರ್ ಸೈನ್ಸ್ ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ಉಪಯುಕ್ತವಾಗಿದೆ ಈ ಕಂಪ್ಯೂಟರ್ ಹಾಗೂ ತಂತ್ರಜ್ಞಾನ ಇಲ್ಲವಾದಲ್ಲಿ ನಮ್ಮ ಕೆಲಸಗಳು ಯಾವುದೇ ರೀತಿಯಲ್ಲಿ ಮುಂದುವರೆಯಲು ಸಾಧ್ಯವಿಲ್ಲ ಕಂಪ್ಯೂಟರ್ ಹೇಳುವುದಾದರೆ ಇಂದಿನ ಕಾಲದಲ್ಲಿ ಇಬ್ಬರಿಂದ ಮೂರು ಜನ ಕೆಲಸ ಮಾಡುವುದನ್ನು ಈಗ ಒಬ್ಬರೇ ಕುಳಿತುಕೊಂಡು ಕಂಪ್ಯೂಟರನ್ನು ಮುಂದೆ ಇಟ್ಟುಕೊಂಡು ಒಬ್ಬರೇ ಕೆಲಸ ಮಾಡುವ ರೀತಿಯಲ್ಲಿ ಕಂಪ್ಯೂಟರ್ ಹೆಚ್ಚಿನ ರೀತಿಯಲ್ಲಿ ಫಾಸ್ಟಾಗಿ ಕೆಲಸವನ್ನು ಮುಂದುವರೆಸುತ್ತದೆ ಹಾಗೆಯೇ ತಂತ್ರಜ್ಞಾನವೂ ಸಹ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕೆಲಸ ಮಾಡುವವರಿಗೆ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಒದಗಿಸಿಕೊಡುತ್ತದೆ ಇದರಿಂದ ಕಂಪ್ಯೂಟರ್ ಹಾಗೂ ತಂತ್ರಜ್ಞಾನದಿಂದ ಶಿಕ್ಷಕ್ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಶಿಕ್ಷಣ ನೀಡುವುದಕ್ಕೆ ಹಾಗೆ ಕೆಲಸ ಮಾಡುವವರಿಗೆ ಹೆಚ್ಚಿನ ಜ್ಞಾನ ಜ್ಞಾನ ಹಾಗೂ ಆದ್ಯತೆ ಬೆಳೆಸಿಕೊಡುತ್ತದೆ